ನಾನು ಈಗ ಒಂದು ಗಂಟೆ ಹಿಂದೆ ಓಲಾ ಕ್ಯಾಬನ್ನು ಬುಕ್ ಮಾಡಿದ್ದೆ ಅದರ ಸಲುವಾಗಿ ನಾನು ಮುಂಗಡವಾಗಿ ಅದನ್ನು ಹಣದ ಹಣದ ಪಾವತಿ ಮಾಡಿತ್ ಮಾಡಿರುತ್ತೇನೆ ಆದರೆ ಅನಿವಾರ್ಯ ಕಾರ್ಯಗಳಿಂದ ನನ್ನ ಪ್ರಯಾಣವನ್ನು ನಾನು ರದ್ದುಗೊಳಿಸಿರುತ್ತೇನೆ ಹಾಗೆಯೇ ಕ್ಯಾನ್ಸಲ್ ಮಾಡಿದ್ದೇನೆ ಕೂಡ ಹಾಗೆಯೇ ನನ್ನ ಹಣವನ್ನು ವಾಪಸ್ಸು ಹಿಂದಿರುಗಿಸೋ ಬಗ್ಗೆ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತಿದ್ದೇನೆ ಕಾರಣಾಂತ್ರಗಳಿಂದ ನಾನು ಪ್ರಯಾಣವನ್ನ ರದ್ದು ಮಾಡಿರೋದರಿಂದ ನಿಮ್ಮಲ್ಲಿ ಕ್ಷಮೆ ಕೂಡ ನಾನು ಕೇಳುತ್ತೇನೆ ಆದರೆ ಮುಂದಿನ ಬಾರಿ ನಾನು ಇದೇ ಓಲಾ ಕ್ಯಾಬ್ ಬುಕ್ ಮಾಡುವಲ್ಲಿ ನಿಮ್ಮ ಈಗ ನನಗೆ ಹಿಂತಿರುಗಿಸುವ ರೀತಿ ನೀತಿಗಳನ್ನು ನೋಡುವುದು ಅಸಲು ಅದು ಅದೂ ಕೂಡ ಆಧಾರ್ವಾಗಿ ಇರುತ್ತೆ ತಪ್ಪು ನನ್ನಿಂದ ಆಗಿದ್ದರೂ ಕೂಡ ತಪ್ಪಲ್ಲ ಅದು ಅನಿವಾರ್ಯವಾಗಿ ನಡೆದಿದ್ದ ಒಂದು ಘಟನೆ ಅಷ್ಟೇ ಹಾಗಾಗಿ ನಾನು ವ್ಯಾಲೆಟ್ಗೆ ಕಳಿಸಿರುವ ನನ್ನ ಓಲಾ ವ್ಯಾಲೆಟ್ಗೆ ಅದನ್ನು ಹಿಂತಿರುಗುವ ಹಿಂತಿರುಗುವಂತೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕೆಲವು ಬಾರಿ ಹೀಗೆ ಆಗುತ್ತೆ ಆಗುತ್ತವೆ ನಾವು ಬೇಕಾದಾಗ ಬಳಸುವುದಕ್ಕೆ ಇಂಥ ಸರ್ವಿಸಸ್ಸೆಲ್ಲ ನೀವು ಕೊಟ್ಟಿರೋದು ಬೇಡ ಅನ್ನುವ ಹಕ್ಕು ಅಥವಾ ಕರ್ತವ್ಯ ಹಕ್ಕು ನಮ್ಮದಾಗಿರುತ್ತೆ ಅದು ನಮ್ಮ ಅದನ್ನು ನಿಭಾಯಿಸುವ ಕರ್ತವ್ಯ ಕೂಡ ನಿಮ್ದು ಆಗಿರುತ್ತೆ ಹಾಗಾಗಿ ನಾನು ಮುಂಗಡವಾಗಿ ಪಾವತಿಸಿರುವ ಹಣವನ್ನು ನನಗೆ ಹಿಂತಿರುಗಿಸುವ ಪ್ರಯತ್ನ ಐ ಮೀನ್ ಅದರ ಅದರ ಒಂದು ಕೆಲಸ ನೀವು ಮಾಡಿಕೊಟ್ಟರೆ ನನಗೆ ಉಪಯೋಗ ಆಗ್ತದೆ